ಹ್ಞೂ ನಮ್ಮ ಕರ್ನಾಟಕದ ಮೊದಲನೇ ಡಿಸ್ಟಿಕ್ ಚಿಕ್ಕಬಾಳಪುರು ಮತ್ತು ಎರಡನೇ ಡಿಸ್ಟಿಕ್ ಮಂಡ್ಯ ಮತ್ತು ಮೂರನೇ ಡಿಸ್ಟಿಕ್ ಉತ್ತರ ಕನ್ನಡ ನಾಲ್ಕನೇ ಡಿಸ್ಟಿಕ್ ಮಂಗಳೂರ್ ಐದನೇ ಡಿಸ್ಟಿಕ್ ಗುಲ್ಬರ್ಗ